ನಾವು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ಬೇಕಾದರೆ ಅಡುಗೆ ಮಾಡ್ಬೇಕಾದರೆ ಹಾಂ ಇವಾಗ ನಾವು ಅಕ್ಕ ತಂಗಿ ಹೀಗೆ ಕೂಡಿ ಇಬ್ಬರೂ ಕೂಡಿ ಹಾಂ ಕೆಲಸ ಏನಾದರು ಮಾಡ್ತಾಯಿರ್ತೀರಿ ಅಡುಗೆ ಮನೆಯಲ್ಲಿ ಆ ಅಡುಗೆ ಮಾಡುವುದಾದರು ಅದೆಲ್ಲ ಆಗೇನು ಮಾಡ್ತೀರಿ ನಾವು ಮಾತಾಡ್ಕೊಂಡು ಅಲ್ಲೇ ನಮ್ಮ ಸಮಯವನ್ನು ಕಳಿತೀರಿ ನಾವು ಮ ಟಿ ವಿ ನೋಡೋದಾಗಲಿ ಅದರಲ್ಲಿ ಅಷ್ಟು ಸಮಯ ಇರೊಲ್ಲ ಅಡುಗೆ ಮಾಡ್ಬೇಕಾದರೆ ನಾವು ನಮ್ಮ ಸಮಯ ಎಲ್ಲ ಅಡುಗೆ ಮನೆಯಲ್ಲೇ ಕಳೆಬೇಕಾಗುತ್ತೆ ಆ ಸಂದರ್ಭದಲ್ಲಿ ನಾವು ನಮ್ಮ ಅಕ್ಕ ತಂಗಿಯರೊಡನೆ ಹಾಂ ಅಡುಗೆ ಮನೆಯಲ್ಲೇ ನಮ್ಮಯ ಮಾತುಗಳನ್ನು ಮಾಡ್ಕೊಂಡು ಅಲ್ಲೇ ನಾವು ನಮ್ಮ ಏನಾದರು ವಿಷಯ ಆಗಲಿ ಅದ್ರ ಬಗ್ಗೆ ಚರ್ಚೆ ಏನಾದರು ಮಾಡ್ಬೇಕಾದರೆ ಅದನನ್ನೆಲ್ಲ ನಾವು ಅಲ್ಲೇ ಅಡುಗೆ ಮನೆಯಲ್ಲೇ ಯೇ ನಿಂತು ಅಡುಗೆ ಮಾಡುತ್ತಾ ಮಾಡುತ್ತಾ ಕೆಲಸ ಮಾಡಿಕೊಂಡೂ ನವ ನಮ್ಮ ನಾವು ನಮ್ಮ ವಿಚಾರಗಳನ್ನ ಪರಸ್ಪರ ಒಬ್ಬರಿಗೊಬ್ಬರು ಹೇಳಿಕೊಂಡು ಕೆಲಸ ಮಾಡುತ್ತೀರಿ ಅಡುಗೆ ಮನೆಯಲ್ಲಿ ನಾವು ಬರೀ ಅಡುಗೆ ಮಾಡ್ಕೊಂಡು ಹಾಗೇ ನಿಂತ್ಕೊಂಡಿರ್ತೀರಿ ಅದಿಲ್ಲ ಏನಾಗುತ್ತೆ ನಾವು ಇವಾಗ ಒಬ್ರು ಏನಾನ ತರಕಾರಿ ಹೆಚ್ಚಿಕೊಡೋದು ಆಗಲಿ ನಾವು ಮತ್ತು ಇನ್ನೊಬ್ರೂ ಚಪಾತಿ ಮಾಡ್ತಾಯಿದ್ರೆ ಒಬ್ರು ಪಲ್ಯ ಮಾಡ್ತಾಯಿರ್ತಾರೆ ಹೀಗೆ ಮಾತಾಡ್ಕೊಂಡು ಏನು ಹೇಗೆ ಎತ್ತ ಅಂತ ಹೇಳಿ ಒಬ್ಬರಿಗೆ ಒಬ್ರು ಅವರ ವಿಚಾರಗಳನ್ನು ಹಂಚಿಕೊಂಡು ನಾವು ಅಡುಗೆ ಮಾಡುತ್ತೀರಿ ಒಬೊಬ್ರು ಚಪಾತಿ ಮಾಡ್ತಾಯಿದ್ರೆ ನಾವು ಪಲ್ಯ ಒಬ್ರು ಮಾಡಿಕೊಂಡು ನಮ್ಮ ಕುಟುಂಬದ ಏನಾದರು ಮಾತುಗಳು ಆಗಲಿ ಮಕ್ಕಳ ವಿಷಯದ ದಲ್ಲಿ ಮಾತನಾಡುವುದಾದು ಆಗಲಿ ಹೀಗೆ ನಾವು ಅಡುಗೆ ಮನೆಯಲ್ಲೇ ನಮ್ಮ ಕೆಲಸಗಳನ್ನು ಮಾಡಿಕೊಂಡು ಅಡುಗೆಯನ್ನು ಮಾಡಿಕೊಂಡು ನಮ್ಮ ವಿಚಾರಗಳನ್ನು ಒಬ್ಬರಿಗೆ ಒಬ್ಬ ಒಬ್ಬರ ಜೊತೆ ಹಂಚಿಕೊಂಡು ಮಾತನಾಡಿಕೊಂಡು ಕೆಲಸವನ್ನು ಮಾಡುತ್ತೀರಿ ಹೀಗೆ ಅಕ್ಕ ತಂಗಿಯರಾಗಲಿ ಮತ್ತು ನಮ್ಮ ಸೋದರ ಅತ್ತೆ ಮತ್ತು ನಮ್ಮ ಅತ್ತೆದಿರು ಮತ್ತು ನಮ್ಮ ಚಿಕ್ಕಮ್ಮಂದಿರು ಅವರ ಅವರ ಜೊತೆಯೂ ಅಷ್ಟೇ ಅವರು ನಾವು ಅವರ ಮನೆಗೆ ಹೋದಾಗ ನಮ್ಮ ಚಿಕ್ಕಮ್ಮಂದಿರು ನಮ್ಮ ಅತ್ತೆ ಅವರೆಲ್ಲ ಎಲ್ಲರೂ ಕೂಡಿ ಸೇರಿ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಮಾಡಿಕೊಂಡು ಇರುತ್ತಾರೆ ಆ ಸಮಯದಲ್ಲಿ ನಾವು ಆಂ ಕುಳಿತುಕೊಂಡು ಇರೋದಕ್ಕೂ ಆಗುವುದಿಲ್ಲ ಆಗ ನಾವೆಲ್ಲರೂ ಹೋಗಿ ಅಡುಗೆ ಮನೆಯಲ್ಲೇ ನಿಂತುಕೊಂಡು ಅಥವಾ ಅಲ್ಲೇ ಕುಳಿ ಕುಳಿತುಕೊಂಡು ಒಬ್ಬರಿಗೊಬ್ಬು ಒಬ್ಬರು ಮಾತನಾಡಿಕೊಂಡು ನಮ್ಮ ಚಿಕ್ಕ ಅಮ್ಮಂದಿರೊಂದಿಗೆ ನಮ್ಮ ಅತ್ತೆಯಂದರಿಗೆ ಅತ್ತಿಗೆಯಂದಿರಿಗೆ ಅವರ ಜೊತೆಯಲ್ಲಿ ಸಹ ಕೂಡ ನಾವು ನಮ್ಮ ನಮ್ಮ ಕೆಲಸ ಮಾಡಿಕೊಂಡು ನಮ್ಮ ನಮ್ಮ ಮಾತುಗಳನ್ನು ಅಲ್ಲೇ ಆಡಿ ನಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಅಡುಗೆ ಮನೆಯಲ್ಲೇ ಹಂಚಿಕೊಳ್ಳುವ ಬಗ್ಗೆ ನಮ್ಮ ಭಾವನೆಗಳನ್ನು ನಾವು ಒಬ್ಬರಿಗೆ ಒಬ್ಬರು ಹೇಳಿಕೊಳ್ಳುತ್ತೇವೆ ಹೀಗೇ ನಮ್ಮ ಅಡುಗೆಯೂ ತಯಾರಿಯೇಸಿ ತಯಾರಿಸುವುದರಲ್ಲಿ ಸಹಾಯವೂ ಆಗುತ್ತೆ ಮತ್ತು ನಮ್ಮ ವಿಚಾರಗಳು ನಮ್ಮ ಮಾತುಗಳು ನಮ್ಮ ಭಾವನೆಗಳು ನಾವು ಒಬ್ಬರಿಗೆ ಒಬ್ಬರು ಹಂಚಿಕೊಂಡು ನಮ್ಮ ಕೆಲಸವೂ ಮಾಡಿಕೊಂಡು ನಾವು ಅಡುಗೆ ಮನೆಯಲ್ಲಿ ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳುತ್ತೀರಿ ಮತ್ತು ಒಬ್ಬರಿಗೊಬ್ಬರು ನಮಗೆ ಮಾ ಅಡುಗೆ ಮಾಡಬೇಕಾದರೆ ಬಳಕೆಗೆ ಬರುವ ಸಾಮಗ್ರಿಗಳನ್ನು ಕೇಳಿಕೊಂಡು ಅದರ ಒಂದು ಏನಾದರು ಒಂದು ತಿಂಡಿ ಉಪ ಮಾಡ್ತಾಯಿದಿರಿ ಅಂತ ಹೇಳಿದ್ರೆ ಆ ತಿಂಡಿ ತಿಂಡಿಯಲ್ಲಿ ಬೇಕಾಗಿರುವ ಸಾಮಗ್ರಿಗಳನ್ನು ವಿಧ ವಿಧವಾದ ಸಾಮಾಗ್ರಿಗಳ ಬಗ್ಗೆ ವಿಚಾರ ಮಾಡಿ ಅದರಲ್ಲಿ ಏನು ಬಳಕೆ ಆಗುತ್ತೆ ನಾವು ಅದನ್ನು ಹೇಗೆ ಬಳಸಿಕೊಂಡು ಎ ಯಾವ ತಿಂಡಿಯನ್ನು ಮಾಡಬಹುದು ಅನ್ನೋದನ್ನು ನಾವು ಒಬ್ಬರಿಗೆ ಒಬ್ಬರು ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳುತ್ತೇವೆ ಇವಾಗ ಪ್ರತಿ ಒಬ್ಬರಿಗೂ ಪ್ರತಿ ಒಂದು ಅಡುಗೆ ಮಾಡುವುದು ಬರುವುದಿಲ್ಲ ಆವಾಗ ನಾವೇನು ಮಾಡ್ತೀರಿ ನಮ್ಮ ಅತ್ತೆಯಂದಿರ್ಗೆ ನಮಗೆ ಇದು ಮಾಡೋಕ್ಕೆ ಬರುವುದಿಲ್ಲ ನೀವು ಹೇಳಿಕೊಡುತ್ತೀರಾ ಅಂತ ಹೇಳಿದ್ರೆ ಅವರು ಏನು ಮಾಡುತ್ತಾರೆ ಅವರಿಗೆ ಬರುವ ಅಡುಗೆಯನ್ನು ನಮಗೆ ಹೇಳಿಕೊಳುತ್ತಾರೆ ಹೇಗೆ ಏನು ಹಾ ಏನು ಸಾಮಗ್ರಿ ಹಾಕಬೇಕು ಹೇಗೆ ಅದನ್ನು ನಾವು ಅದು ಅಡುಗೆಯನ್ನೂ ತಯಾರಿಸಬೇಕು ಅದೂ ಎಷ್ಟು ಮಾತ್ರೆಯಲ್ಲಿ ಎಷ್ಟು ಗಾತ್ರದಲ್ಲಿ ಅದರಲ್ಲಿ ಸಾಮಗ್ರಿಗಳು ಹಾಕಬೇಕು ಅಂತ ಹೇಳಿ ಎಷ್ಟು ಸಮಯದಲ್ಲಿಯೇ ಆ ನಾವು ಮಾಡುವ ತಿಂಡಿ ತಯಾರಿಸ ಬಹುದು ಅಂತ ಹೇಳಿ ನಮಗೆ ನಮ್ಮ ಅತ್ತೆ ಹೇಳಿಕೊಳ್ಳು ಹೇಳಿಕೊಡುತ್ತಾರೆ ಹೀಗಾಗಿ ನಾವು ನಮ್ಮ ಅಕ್ಕನ ಮನೆಗೆ ಹೋದಾಗಲೂ ನಾವು ನಮ್ಮ ವಿಚಾರಗಳನ್ನು ನಮ್ಮ ಮಾತುಗಳನ್ನು ಅಡುಗೆ ಮನೆಯಲ್ಲೇ ಆಡಿಕೊಂಡು ನಮ್ಮ ಕೆಲಸವನ್ನು ನಾವು ಮಾಡುತ್ತೀರಿ ಅಡುಗೆಯನ್ನು ಮಾಡಬೇಕಾದರೆ ಒಬ್ಬರಿಗೆ ಒಬ್ಬರು ಸಹಾಯ ಮಾಡಿಕೊಂಡು ನಾವು ನಮ್ಮ ವಿಚಾರಗಳನ್ನು ಹೇಳಿ ನಮ್ಮ ಮಾತುಗಳನ್ನು ಹೇಳಿ ಹೇಳುವ ಪ್ರಕಾರ ನಾವು ನಮ್ಮ ಸಮಯವನ್ನು ಅಲ್ಲಿಯೇ ಕಳೆದು ನ ವ್ಯರ್ಥ ಮಾಡದೇ ತಿಂಡಿಯೂ ಅಡುಗೆಯೂ ಅಲ್ಲೇ ಮಾಡಿಕೊಂಡು ನಮ್ಮ ಮಾತುಗಳನ್ನು ಅಲ್ಲೇ ಹೇಳಿಕೊಂಡು ಮಾಡಿಕೊಂಡು ಇರುತ್ತೀರಿ ಸಮಯ ಹೀಗೆ ಬೇಜಾರಾದಾಗ ನಾವು ಅಡುಗೆ ಮಾಡುತ್ತಾ ಮಾಡುತ್ತಾ ಬೇಜಾರಾದಾಗ ಹಾಡುಗಳನ್ನು ಹಾಡಿಕೊಂಡು ಆ ಮೂಲಕ ನು ನಮ್ಮ ಸಮಯವನ್ನು ಅಲ್ಲಿ ಕಳೆಯುತ್ತೀರಿ ನಾವು ಅಡುಗೆ ಮಾಡಬೇಕಾದರೆ ನಾವು ತುಂಬನೇ ಪ್ರೀತಿ ಶ್ರದ್ಧೆ ಮತ್ತು ಮ ಒಳ್ಳೆ ಭಾವನೆಯಿಂದ ಅಡುಗೆ ಮಾಡಬೇಕು ಅದು ಮಾಡಬೇಕಾದರೆ ನಾವು ನಮಗೆ ಇಷ್ಟವಾದ ಗ ಕೆಲಸವನ್ನು ನಾವು ಇವಾಗ ನನಗೆ ಹಾಡು ಹಾಡುವುದು ಎಂದರೆ ಬಹಳ ಇಷ್ಟ ಹೀಗಾಗಿ ನಾನು ಅಡುಗೆ ಮಾಡುತ್ತಾ ಮಾಡುತ್ತಾ ಹಾಡನ್ನು ಹಾಡಿಕೊಂಡೇ ಅಡುಗೆ ಮಾಡುತ್ತಾ ಇರುತ್ತೇನೆ ಆಗ ನಮ್ಮ ಅತ್ತೆ ಆಗಲಿ ನಮ್ಮ ಅತ್ತಿಗೆ ಆಗಲಿ ಇವರು ನನ್ನ ಹಾಡನ್ನು ಕೇಳಿಸಿಕೊಂಡು ಅವರೂ ಅದನ್ನು ಇಷ್ಟವ ಪಡುತ್ತಾ ಅವರ ಅವರ ಕೆಲಸವನ್ನು ಅಡುಗೆ ಮನೆಯಲ್ಲಿ ಮಾಡುತ್ತಾ ಇರುತ್ತಾರೆ ಅವರಿಗೆ ಮಾತನಾಡುವುದು ಮಾತನಾಡುವ ಮೂಲಕವೂ ನಾವು ಅಡುಗೆ ಮನೆಯಲ್ಲಿ ಇರು ಇರುತ್ತೀರಿ ಆದರೆ ಸಂಗೀತ ಒಬ್ಬರಿಗೆ ಒಬ್ಬರು ಒಂದು ಹಾಡು ಹೇಳಿ ನಾನು ಒಂದು ಹಾಡು ಹೇಳೋದು ಅವರೂ ಒಂದು ಹಾಡು ಹೇಳೋದು ಹೀಗೆ ಮುಖಾಂತ್ರ ನಾವು ಅಡುಗೆ ಮನೆಯಲ್ಲಿ ನಮ್ಮ ಈ ಯಾವುದೇ ಕೆಲಸವಿರಲಿ ಅದನ್ನು ನಾವು ಮಾಡಿ ಬೇಜಾರು ಮಾಡದೆ ಪಡದೇ ನಾವು ನಮ್ಮ ಕೆಲಸವನ್ನು ಮುಗಿಸಿ ಬರುತ್ತೇವೆ ನಮ್ಮ ಅಡುಗೆ ಮನೆ ನಮಗೆ ಬಹಳ ಶ್ರೇಷ್ಠವಾದ ಒಂದು ಪ್ಲೇಸ್ ಅಂತ ಹೇಳಬೋದು ಅದು ನಮಗೆ ಒಂದು ಜಾಗ ಅದು ಒಳ್ಳೇ ನಾವು ನಾವು ರುಚಿಕರವಾದ ತಿಂಡಿ ತಿನಿಸುಗಳು ಮಾಡುವ ಜಾಗವಾಗಿದ್ದಿರೋದಕ್ಕೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಮತ್ತು ನಾವು ಪ್ರೀತಿಯಿಂದ ನಗು ನಗುತ್ತಾ ನಾವು ನಮ್ಮ ಕೆಲಸವನ್ನು ಮಾಡಿದರೆ ನಾವು ಮಾಡಿದ ಅಡುಗೆಯಲ್ಲೂ ರುಚಿ ಅದು ಹಾಗೇ ಬರುತ್ತದೆ